ಹಲೋ ಖಾನ್ ಚಾಚಾನ ಹೋಟೆಲ್ ಅದೇನ್ರಿ ಇದು ಹಾಂ ರೀ ಇದು ರೀ ಬಿರ್ಯಾನಿ ಪಾರ್ಸೆಲ್ ಬೇಕಿತ್ರಿ ನಮ್ಗೆ ನಮ್ಮ ಮನೆ ನೆಂಟ್ರು ಬಂದಾರ ರೀ ಕಾನೂನು ಕಾಲ್ನಿಗ ಅದಾರಿ ನಮ್ಮ ಮನೆ ಊಟ ಬೇಕಾಗಿದ್ರಿ ಅರ್ಜಂಟ್ ಅದ ಪಾರ್ಸಲ್ ಸಿಗ್ತದ ಸಿಗಲ್ತ್ರಿ ನಮ್ಮ ಮನೆ ದಾವತ್ ಅದ ಒಂದು ಹತ್ತು ಪ್ಲೇಟ್ ಬೇಕ್ರಿ ಒಂದು ಐದು ಪ್ಲೇಟ ಚಿಕನ್ ಬಿರ್ಯಾನಿ ಕಳಿಸ್ರಿ ಒಂದು ಐದು ಪ್ಲೇಟ ಮಟನ್ ಬಿರ್ಯಾನಿ ಕಳಿಸ್ರಿ ಎಗ್ ಪೀಸ್ ಕಳಿಸ್ರಿ ಕಾನೂನು ಕಾಲ್ನಿಗ ಅದಾರಿ ನಮ್ಮ ಮನೆ ದುಡ್ಡೆಷ್ಟ್ರಿ

ಮತ್ತು ಗರಮ್ ಗರಮ್ ಇರಬೇಕ್ರಿ ತಣ್ಣಗಾಗಿನ ಕಳಿಸ್ಬೇಡ್ರಿ ಸರಿ ಪ್ಯಾಕ್ ಮಾಡಿ ಕಳಿಸ್ರಿ ಇದು ರೀ ಟೈಮಿಗೆ ಪೌಂಚಾಸ್ರಿ ಊಟ ಮಾಡಿ ಹೋಗಬೇಕ್ರಿ ನೆಂಟ್ರು ಜಲ್ದಿ ಕಳ್ಸ್ಕೊಡ್ರಿ ಸರ ಒಂದು ಒಂದು ಎರಡು ಗಂಟೆದಾಗ ಒಂದು ಗಂಟೆದಾಗ ಬರಬೇಕ್ರಿ ಸರ್ ಕಳ್ಸ್ಕೊಡ್ರಿ ಥ್ಯಾಂಕ್ ಯು ರೀ